ಯಾವುದೇ ವ್ಯಕ್ತಿಗಾಗ್ಲಿ ಮೂಲ ನೆಲೆ ಅಂದರೆ ತುಂಬ ವಿಶೇಷವಾಗಿರತ್ತೆ ಈಗ ನನ್ನ ಮೂಲ ನೆಲೆ ಅಂತಂದರೆ ಸವಣೂರು ಅದು ಹಾವೇರಿ ಜಿಲ್ಲೆಯಲ್ಲಿ ಬರತ್ತೆ ಯಾಕೆ ಅದು ವಿಶೇಷವಾಗಿರತ್ತೆ ಅಂತಂದರೆ ಅಲ್ಲಿ ನಾವು ನಮ್ಮ ಬಾಲ್ಯವನ್ನು ಹೆಚ್ಚನಚ್ಚು ಅಲ್ಲೇ ಕಳೆದಿರ್ತೀವಿ ಮೂಲ ನೆಲೆಯಲ್ಲಿ ಅಲ್ಲಿ ದೊಡ್ಡ ಹುಣಸೇಮರ ಗಿಡ ಅಂತ ಇದ್ದಾವೆ ಸವಣೂರಲ್ಲಿ ನಾನು ಅತಿ ಹೆಚ್ಚು ನನ್ನ ಬಾಲ್ಯದ ನೆನಪುಗಳನ್ನು ಆ ಗಿಡಗಳೊಂದಿಗೆ ಹೊಂದ್ಕೊಂಡಿದ್ದೀನಿ ಸ್ನೇಹಿತರೊಂದಿಗೆ ಆಟವಾಡಿದ ನೆನಪುಗಳು ಇದ್ದಾವೆ ಮತ್ತೆ ಶಾಲೇಲಿ ಆಟ ಪಾಠದ ನೆನಪುಗಳು ಇದ್ದಾವೆ ಗಿಡ ಮರದ ಕೆಳಗೆ ಕುತ್ಕೊಂಡು ಗಲ್ಲಿ ಮಕ್ಕಳ ಜೊತೆಗೆಲ್ಲ ತುಂಟಾಟ ಮಾಡಿದ ನೆನಪುಗಳಿದ್ದಾವೆ ಹೀಗೆ ಹತ್ತು ಹಲವಾರು ನೆನಪುಗಳೊಂದಿಗೆ ನಾವು ನಮ್ಮ ಮೂಲ ನೆಲೆಗೆ ಅಂಟಿಕೊಂಡಿರ್ತೇವೆ ಇನ್ನು ಯಾವುದೇ ಕಾರಣದಿಂದಾಗ್ಲಿ ಏನೋ ಅಚಾನಕ್ಕಾಗಿ ನಾವು ಊರು ಬಿಟ್ಟು ಬೇರೆ ಊರಿಗೆ ಹೋಗೋ ಪ್ರಸಂಗ ಬಂದರೆ ಅದು ಮದುವೆ ಆಗಿರ್ಬೋದು ಉದ್ಯೋಗದ ಕಾರಣ ಆಗಿರ್ಬೋದು ಈ ರೀತಿ ನಾವು ಕಾರಣಗಳಿಂದ ನಾವು ಬೇರೆ ಊರಿಗೆ ತೆರಳಿದಾಗ ಆ ನೆನಪುಗಳು ಸ್ವಲ್ಪ ಕಣ್ಮರೆ ಆದರೂ ಕೂಡ ಮತ್ತೆ ನಾವು ಒಮ್ಮೆ ಆ ಮೂಲವನ್ನು ಮೂಲ ನೆಲೆಯೊಂದಿಗಿನ ಒಡನಾಟಿಕೆಗಳನ್ನು ನೆನಪು ಮಾಡಿಕೊಂಡ್ರೆ ಒಂದ್ಸರಿ ಮೈ ಜುಮ್ ಎನ್ಸೋದಂತು ಸತ್ಯ